ಈಗ ರೈತರು ಎಷ್ಟೋ ಜನ ಹೊಲಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಪ್ರತಿ ವರ್ಷ ಶೇಂಗಾ ತೊಗರಿ ಹುರುಳಿಕಾಳು ಬಿತ್ತುತ್ತಾರೆ ಅವರು ಈಗ ಐವತ್ತು ಸಾವಿರ ಬಂಡವಾಳವನ್ನು ಹಾಕಿದ್ರೆ ಅದಕ್ಕೆ ಎರಡು ಪಟ್ಟು ಲಾಭವನ್ನು ನೋಡಬೇಕು ಎಂದು ಕೊಳ್ಳುತ್ತಾರೆ ಅವರ ಶ್ರಮ ತುಂಬ ಇರುತ್ತೆ ಹೊಲಗಳಲ್ಲಿ ಬೇಸಾಯ ಮಾಡುವುದು ಮತ್ತು ನಾಲ್ಕು ಬಾರಿ ಮೂರು ನಾಲ್ಕು ಬಾರಿ ಅದರಲ್ಲಿರುವ ಕಳೆಯನ್ನು ತೆಗೆಯುವುದು ಕೂಲಿ ಮಾಡೋಕ್ಕೆ ಬಂದವರಿಗೆ ಹಣವನ್ನು ಕೊಡುತ್ತಾರೆ ರೈತ ದೇಶದ ಬೆನ್ನೆಲುಬು ಎಂಬ ಗಾದೆಯನ್ನು ಸಹ ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ ಈಗ ನಾವು ಎಷ್ಟು ಒಳ್ಳೆಯ ಪದವಿ ಕೆಲಸವನ್ನು ತೊಗೊಂಡರೆ ನಾವು ಮತ್ತು ನಮ್ಮ ಕುಟುಂಬ ಚೆನ್ನಾಗಿರಬೌದು ಆದರೆ ರೈತನೊಬ್ಬನು ಸುಮ್ಮನಾದರೆ ನಾವು ಮತ್ತು ನಮ್ಮ ಇಡೀ ದೇಶವೇ ಉಪಹಾರವಿಲ್ಲದೆ ಇರಬೇಕಾಗುತ್ತದೆ ಕೃಷಿಯಲ್ಲಿ ಹಲವಾರು ಗಿಡಗಳನ್ನು ಬಿಡಿಸುತ್ತವೆ ಅದರಲ್ಲಿನೂ ಸಹ ಲಾಭವನ್ನು ಕಾಣ ಕಾಣಬಹುದು ಈಗ ಅಡ್ಕೆ ಗಿಡ ಹಾಕಿದ್ರೆ ಅದಕ್ಕೆ ಬೇಕಾದ ಎಲ್ಲ ಏನು ಅಂದ್ರೆ